ಪೌಷ್ಟಿಕ ಪದಾರ್ಥ ಅಂದ್ರೆ ಉಸುಳಿ ಉಸುಳಿ ಅಂದ್ರೆ ನಮ್ಮ ಕರ್ನಾ ನಮ್ಮ ಬೀದರ್ ಭಾಷೆದಲ್ಲಿ ಏನು ಅಂತಾರೆ ಅಂದ್ರೆ ಕಾಳುಗಳು ನೆನಿಕ್ಕಿ ಅದಕ್ಕೆ ಎರಡು ಮೂರು ದಿನ ಅವು ನೆನಿಕ್ಕಿ ಬಟ್ಟೆದಕ್ ಕಟ್ಟಿಡ್ತರ ಕಟ್ಟಿಟ್ರೆನು ಮೊಳ್ಕೆ ಬರುತ್ವು ಮೊಳ್ಕೆ ಇದ್ರೆ ಅವು ಏನು ಪೌಷ್ಟಿಕ ಅದರ ಒಳಗೆ ತೋಲ್ ವಿಟಾಮಿನ್ಸ್ ಇರ್ತಾವೆ ವಿಟಾಮಿನ್ ಪ್ರೋಟೀನ್ಸು ಎಲ್ಲ ಇರ್ತಾವೆ ಅವು ಏನು ಮಾಡ್ತಾರೆ ಅಂದ್ರೆ ಪೆಲೆ ನೀರಲ್ಲಿ ನೆನಕ್ಕಿಟ್ಟಿ ಹೆಸ್ರು ಕಾಳು ಹೆಸ್ರು ಕಾಳ್ದಿಂದ ಮಾಡ್ತಾರೆ ನಮ್ಗೆ ಪೌಷ್ಟಿಕ ಅಂತಂದು ಅದಕ್ಕೇನು ಮಾಡ್ತಾರೆ ನೆನೆಕ ಇಡ್ತೀವಿ ನೀರಾಗಿ ಒಂದು ಎರಡು ದಿನ ಇಟ್ಟು ಅದರ ಬಾದ್ ಒಂದು ದಿನ ಇಟ್ಟು ಜಾನಿ ಅದರ ಏನು ಕಾಳ್ಗಳಿರ್ತಾವೆ ಬಟ್ಟೆದಾಗ ಕಟ್ಟಿಡ್ತೇವೆ ಕಟ್ಟಿಟ್ರೆನು ಮೊಳ್ಕಿಗಳು ಜಾಸ್ತಿ ಚಂದ ಬರ್ತವೆ ಅಂತಂದು ಕಟ್ಟಿಡ್ತೇವೆ ಕಟ್ಟಿ ಒಂದು ಒಂದು ದಿನ ಕಟ್ಟಿಟಿನ ಬಾದ್ ಅದಕ್ಕೆ ಮೊಳ್ಕೆ ಬರ್ತಾವೆ ಮೊಳ್ಕಿನಿನ ಏನು ಮಾಡ್ತೀವಿ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಖಾರ ಹಸಿ ಖಾರ ಎಲ್ಲ ಹಸಿ ಖಾರ ಉಪ್ಪು ಅರ್ಶಿಣ ಹಾಕಿ ಕೆಳಗೆ ಮ್ಯಾಗ ಫ್ರೈ ಮಾಡಿ ಊಟದ ಜೊತೆಗ್ ಕೊಡ್ತೀವ್ ಕಾಳಗಳ್ದಾಗ ಅಂದ್ರೆ ಕಡ್ಡಿ ಕಾಳು ಹೆಸ್ರುಕಾಳು ಮತ್ತು ಇಂತಿಷ್ಟೇ ಕಾಳಗಳು ಇರ್ತಾವೆ ಇವು ಆಗಲಿ ಮತ್ತು ವೆಜಿಟೇಬಲ್ಸ್ದಾಗ ಟಮ್ಯಾಟೊ ಟಮೆ ಟೊಮೆ ಟೊಮ್ಯಾಟೊ ಅವೆಲ್ಲ ಅದರ ಚಟ್ನಿ ಮಾಡಿ ಊಟಕ್ಕೆ ಹಾಕ್ತೀವಿ ಅದು ಅದ್ರಾಗ ವಿಟಾಮಿನ್ ಇರ್ತದೆ ಮತ್ತು ಹೆಚ್ಚಾಕ ಹೆಚ್ಚಾಕಂದ್ರೆ ಬೂದುಗುಂಬಳಕಾಯಿದಗರ ವಿಟಾಮಿನ್ ಭಾಳ ಇರ್ತದ್ರಿ ಅದರ ಏನಂದ್ರೆ ಕಾ ಅದು ಏನು ಮ್ಯಾಗಿನ ಸೊಪ್ಪಿ ತೆಗ್ದು ಒಳಗಿನ ಬೀಜನೆಲ್ಲ ತೆಗ್ದು ಕಟ್ ಮಾಡಿ ಅದು ಫ್ರೈ ಮಾಡ್ತೀವಿ ಫ್ರೈ ಮಾಡಿ ಅದು ಭಿ ಭಾಳ ವಿಟಾಮಿನ್ರಿ ಮತ್ತು ಬೆಂಡೆಕಾಯಿ ಪಲ್ಯ ಅಂತ ಮಾಡ್ತೀವಿ ಅದು ಭಿ ಕಟ್ ಮಾಡಿ ಹೆಸ್ರುಕಾಳು ಇದು ಹೆಸರುಬೇಳೆದಾಗ ಹಸಿ ಮೆಣ್ಸಿನ ಕಾಯಿ ಹಾಕಿ ಖಾ ಉಪ್ಪು ಖಾರ ಹಾಕಿ ಫ್ರೈ ಮಾಡ್ತೇವೆ ಅದು ಮತ್ತು ಬೆಂಡೆಕಾಯಿ ಮಾಡ್ತೀವಿ ಇಲ್ಲ ಸಬ್ಜಿ ಮಾ ಹೆಸ್ರು ಬ್ಯಾಳಿ ಅಂತ ಮಾಡ್ತೇವೆ ಹೆಸ್ರು ಬ್ಯಾಳಿ ಅಂದ್ರೆ ಭಾಳ ವಿಟಾಮಿನ್ ಇರ್ತದೆ ಮತ್ತು ಥರ ಥರ ಹೆಸ್ರುಗಳು ಹೆಸ್ರು ಕಾಳು ಮಿಕ್ಸ್ ಸಬ್ಜಿ ಅಂತ ಮಾಡ್ತೇವೆ ಹದಿನೈದು ವೆಜಿಟೇಬಲ್ಸ್ಗಳ್ದು ಎಲ್ಲ ಕಟ್ ಮಾಡಿ ಎಲ್ಲ ಮಿಕ್ಸ್ ಸಬ್ಜಿ ಅಂತ ಮಾಡ್ತೇವೆ ಎಲ್ಲ ಕಟ್ ಮಾಡಿ ಫ್ರೈ ಮಾಡ್ತೇವೆ ಅದು ಭಿ ಭಾಳ ವಿಟಾಮಿನ್ ಆಗಿತ್ತು ಅದು ಊಟ ಮಾಡ್ತೀವಿ ಮತ್ತು ದಿನ ಚಪಾತಿ ರೊಟ್ಟಿ ಮತ್ತು ಪರೋಟಾ ಮತ್ತು ಕ್ಯಾರಟ್ ಪರೋಟಾ ಅಂತ ಮಾಡ್ತೀವಿ ಮೆಂತೆ ಪಲ್ಯ ಪರೋಟಾ ಅಂತ ಮಾಡ್ತೀವಿ ಹಲ್ವಾ ಮಾಡ್ತೀವಿ ಹೀಗಾಗಿ ವೆರೈಟಿ ವೆರೈಟಿಸ್ ಆಫ್ ಅಡ್ಗೆದಾಗ ವಿಟಾಮಿನ್ ಸಿಗ್ತದೆ ಪರೋಟಾ ಹೆಚ್ಚಾನು ಹೆಚ್ಚಾಗಿ ಕ್ಯಾಬೇಜ್ ಭಿ ಯೂಸ್ ಮಾಡ್ತೀವಿ ಕ್ಯಾಬೇಜ್ದಿಂದ ಭಿ ಪರೋಟಾ ಮಾಡ್ತಾರೆ ಅದ್ರಲ್ಲಿ ಭಿ ವಿಟಮಿನ್ಸ್ ಕ್ಯಾಬೇಜ್ದಾಗಿ ಎಷ್ಟೋ ನಮೂನ ಮಾಡ್ತಾರೆ ಪಲ್ಯಾನು ಮಾಡ್ತಾರೆ ಕ್ಯಾಬೇಜ್ ಪರೋಟಾ ಮಾಡ್ತಾರೆ ಹಿಟ್ಟಿನ ಹಾಕಿ ರುಬ್ಬಿ ಅದು ರುಬ್ಬಿ ಹಿಟ್ಟಿನ ಹಾಕಿ ಅದರ ಪರೋಟಾ ಮಾಡ್ತಾರೆ ಮೆಂತೆ ಪರೋಟಾ ಮಾಡ್ತಾರೆ ಆಲೂ ಪರೋಟಾ ಮಾಡ್ತಾರೆ ಕ್ಯಾರೆಟ್ ಪರೋಟಾ ಮಾಡ್ತಾರೆ ಇಂತಿಷ್ಟು ಪರೋಟಾ ಭಾಳ ಇರ್ತವೆ ಮತ್ತು ಏನು ಮಾಡ್ತಾರೆ ಅಂದ್ರೆ ಪಾಲಕ್ದಿಂದ ಪಾಲಕ್ ಭಿ ಏನು ಪಾಲಕ್ ಪನೀರ್ ಮಾಡ್ತಾರೆ ಮತ್ತು ಪಾಲಕ್ ರುಬ್ಬಿ ಹಿಟ್ಟಿನಾಗ ಹಾಕಿ ಅದರ ಚಪಾತಿ ಮಾಡ್ತಾರೆ ಮತ್ತು ಪಾಲಕ್ದಿಂದ ರುಬ್ಬಿ ಪೂರಿ ಮಾಡ್ತಾರೆ ಹಿಂಗೆ ಭಾಳಷ್ಟು ಇರ್ತದೆ ಭಾಳ ಭಾಳ ಪೂರಿ ಆಗಲಿ ಏನು ಪ್ರತಿ ಒಂದು ಇರ್ತದೆ ಮಾಡಕ್ಕೆ ವೆಜಿಟೇಬಲ್ಸ್ದಾಗ ಮತ್ತು ಕ್ಯಾರೆಟ್ ಕ್ಯಾರೆಟ್ ಭಿ ಹಿಂಗೆ ಇರ್ತದೆ ಪರೋಟಾ ಅಂತ ಮಾಡ್ತಾರೆ ಏನು ಪ್ರತಿ ಒಂದು ಮಾಡ್ತಾರೆ ಅದಾಗ ಭಾಳ ಭಾಳ ಮಾಡ್ತಾರೆ ಅದು ಸಲುವಾಗಾಗಿ ನಾನು ಇಷ್ಟೇ ಹೇಳ್ತೀನಿ ಪರೋಟಾ ಮಾಡ್ತಾರೆ ಪಾಲ್ ಮಾಡಿ ಮತ್ತು ರೊಟ್ಟಿ ಜೋಳದ ರೊಟ್ಟಿದಾಗೇ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಬಡಿತಾರೆ ಬಡ್ದು ರೊಟ್ಟಿ ಮಾಡ್ತಾರೆ ಚಂದ ಒತ್ತಿ ಒತ್ತಿ ಬಡ್ದು ರೊಟ್ಟಿ ಮಾಡ್ತಾರೆ ಹೀಗೆ ಮಾ ಭಾಳಷ್ಟು ಅವರಿ ಭಾಳ ನಮ್ಮ ಈ ಕರ್ನಾಟಕದಾಗ್ರಿ ವೆರೈಟಿ ವೆರೈಟಿಸ್ ಎಲ್ಲ ಕಾಳಗಳ್ದಿಂದ ಅಡ್ಗೆ ಮಾಡ್ತಾರೆ ಫ ವೆಜಿಟೇಬಲ್ಸಿಂದ ವೆರೈಟಿ ವೆರೈಟಿಯಾಗಿ ಚಪಾತಿ ಎಲ್ಲಾನು ಈಗ ಒಂದು ಪಲ್ಯ ಮಾಡಿದ್ರೆ ಎಲ್ಲ ಪ್ರತಿ ಒಂದು ಕೊತ್ಮುರಿ ಹಾಕಿ ಮಾಡ್ತಾರೆ ಎಲ್ಲಾನು ಕೊತ್ಮುರಿದಾಗ ಭಿ ಅಷ್ಟೇ ವಿಟಾಮಿನ್ ಇರ್ತದೆ ಕರಿಬೇವ್ದಾಗ ಕರಿಬೇವು ತಿಂದ್ರೆ ಕೂದಲು ಕರ್ರಗಾಯ್ತಾವಂತ ಹಾಗಾಗಿ ಎಲ್ಲಾದಕ್ಕೆ ಎಲ್ಲ ವಿಟಾಮಿನ್ ಸಿಗ್ಬೇಕಂದ್ರೆ ಬಾಡಿಗೆ ಅಂದ್ರೆ ಪ್ರತಿ ಒಂದು ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ನಮ್ಗೊಂದು ನಮ್ಮ ಬಾಡಿಗೆ ವಿಟಾಮಿನ್ ಸಿಗ್ತದೆ ಪೌಷ್ಟಿಕ ಆಹಾರ ಮನೆದೇ ಊಟ ಎಲ್ಲಕ್ಕಿಂತ ಸರಿ ಹೊರಗಿನ್ಕಿಂತ ಭಿ